ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಉಚಿತ ಚಿಕಿತ್ಸೆ ಬಿ ಪಿ ಎಲ್ ಪಡಿತರ ಕಾರ್ಡು ಹೊಂದಿದವರಿಗೆ ವಾರ್ಷಿಕ ಐದು ಲಕ್ಷ ರೂ ರೆಗೆ ಚಿಕಿತ್ಸಾ ಸೌಲಭ್ಯ ಬಿ ಪಿ ಎಲ್ ಕಾರ್ಡು ಹೊಂದಿಲ್ಲದವರಿಗೆ ಕೂಡ ಮೂವತ್ತರಷ್ಟು ಚಿಕಿತ್ಸಾ ವೆಚ್ಚ ಲಭ್ಯ ಇದು ನಮಗೆ ನಮ್ಮ ಸುತ್ತಮುತ್ತಲಿನ ಸರ್ಕಾರಿ ನೌಕರರು ಹಾಗೂ ಆಶಾ ಕಾರ್ಯಕರ್ತರ ಮೂಲಕ ನಮಗೆ ಇದು ತಿಳಿಯಪಡಿಸಲಾಗಿದೆ ಮತ್ತು ಹಾಗೂ ಪಂಚಾಯಿತಿ ಕಚೇರಿಗಳ ನ ಸದಸ್ಯರು ನಮಗೆ ಈ ಮಾಹಿತಿಯ ಬಗ್ಗೆ ಸ್ಕೀಮ್ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇವುಗಳನ್ನು ನಾವು ಅಪ್ಲೈ ಮಾಡಲು ಗ್ರಾಮ ಪಂಚಾಯಿತಿ ಅಥವಾ ಆನ್ಲೈನ್ ಮೂಲಕ ಅಪ್ಲೈ ಮಾಡಿ ಇದರ ಸೌಲಭ್ಯವನ್ನು ನಾವು ಪಡೆದುಕೊಳ್ತೀವಿ